ಬೆನ್ನುನೋವು ಗುಣಪಡಿಸಲು ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಚುಚ್ಚುಮದ್ದುಗಳನ್ನು ಚುಚ್ಚಿಸುವುದರ ಮೂಲಕ ಬೆನ್ನುನೋವು ಕಡಿಮೆಯಾಗುತ್ತದೆ ಉಪ್ಪಿನ ಶಾಖ ಮತ್ತು ಮರಳಿನ ಶಾಖವನ್ನು ಕೊಡೋದರ ಜೊತೆಗೆ ವ್ ಬೆನ್ನುನೋವು ಕಡಿಮೆಯಾಗುತ್ತದೆ ಮನೆಮದ್ದುಗಳಲ್ಲಿ ಅರಿಶಿನ ಮತ್ತು ಇದು ಲಿಂಬುವಿನ ಯ ರಸಾಯವನ್ನು ಹಚ್ಚುವುದರ ಮೂಲಕವು ಕೂಡ ಬೆನ್ನುನೋವು ಕಡಿಮೆಯಾಗುತ್ತದೆ ಮತ್ತೂ ಅನೇಕ ಅನೇಕ ಮನೆಮದ್ದುಗಳು ಅದು ತಿಕ್ಕೆದ ಕಸ ಅಂತ ಬರುತ್ತೆ ಹಳ್ಳಿ ಸೈಡಲ್ಲಿ ಕೆಲವು ಸೊಪ್ಪುಗಳನ್ನು ಯೂಸ್ ಮಾಡಿಬಿಟ್ಟು ಅದನ್ನು ತಿಕ್ಕಿ ಅದರ ರಸವನ್ನು ತೆಗೆದು ಆ ರಸವನ್ನು ಬೆನ್ನಿಗೆ ಹಚ್ಚೋದ್ರ ಮೂಲ್ಕ ಕಡಿಮೆಯಾಗುತ್ತದೆ ಮತ್ತು ಬೆನ್ನನ್ನು ಮರಳಿ ಮರಳಿ ಮಸಾಜ್ ಮಾಡೋದ್ರ ಮೂಲಕ ಅಥವಾ ಅದು ನರವೋ ಏನಾದರೂ ಪೆಟ್ಟು ನರ ಏನಾದ್ರೂ ಸರಿದಿದ್ರೆ ಅದನ್ನ ಮು ಅದನ್ನ ಮಾತ್ರ ತಿಕ್ಸುದ್ರ ಮೂಲಕ ಆದ್ರೂ ಕಡಿಮೆಯಾಗುತ್ತದೆ ಮತ್ತು ಅನೇಕ ರೀತಿಯ ಹಳ್ಳಿಗಳಲ್ಲಿ ಉಪಯುಕ್ತವಾದ ಬೆನ್ನುನೋವಿನ ಬೆನ್ನುನೋವಿನ ಮನೆಯಲ್ಲಿ ಸಿಗುವ ಇನ್ನೂ ಹಲವಾರು ರೀತಿಯ ಉಪಕರಣಗಳನ್ನು ಬಳಸಬೌದು